ನಮ್ಮ ಮನೆಯವರ ಜೊತೆ ನಮ್ಮ ನಾವು ಮುರುಡೇಶ್ವರದಲ್ಲಿ ಹೋಗಿದ್ದೆವು ತುಂಬ ಒಂದು ಚೆನ್ನಾಗಿರುವಂಥ ಅನುಭವ ಸಮುದ್ರದಲ್ಲಿ ನೀರಿನೊಂದಿಗೆ ಆಟವನ್ನು ಆಡುತ್ತಿದ್ದೆವು ಕುಟುಂಬಸ್ಥರೊಂದಿಗೆ ತುಂಬ ಚೆನ್ನಾಗಿ ಇದಿರುತ್ತೆ ಅಲ್ಲಿ ಶಿವನ ದೇವಸ್ಥಾನ ಇದೆ ಮುರುಡೇಶ್ವರ ಅನ್ನೋ ದೇವಸ್ಥಾನ ಇದೆ ತುಂಬ ಒಂದು ದೊಡ್ಡದಾದ ಒಂದು ಬೃಹತ್ತಾಕಾರದ ಒಂದು ಶಿವನ ಮೂರ್ತಿ ಇದೆ ಹಾಗೂ ನಾವು ಅಲ್ಲಿ ಎಲ್ಲ ಸುತ್ತಾಡಿದ್ದೀವಿ ತುಂಬ ಚೆನ್ನಾಗಿ ಇದೆ ದೆ ನೀವು ಯಾರಾದರೂ ಆ ಶಿವನ ಆ ಮುರುಡೆ ಆ ಸ್ಥಳವನ್ನು ನೋಡಬೇಕಿದ್ದರೆ ದಯವಿಟ್ಟು ಹೋಗಿ ನಮ್ಮ ರಜಾದಿನಗಳು ತುಂಬಾ ಒಂದು ಚೆನ್ನಾಗಿರುತ್ತಿದ್ದವು ಈವಾಗಾದರೂ ನಮ್ಮ ನಮಗೆ ನೆನಪಿನಲ್ಲಿದೆ ನೆನಪಿನಲ್ಲಿದೆ ಅದು ನಿರ್ದಿಷ್ಟ ಸ್ಥಳವೆಂದರೆ ಧರ್ಮಸ್ಥಳ ಆಗಬಹುದು ಮುರುಡೇಶ್ವರ ಈ ಬನಶಂಕರಿ ದೇವಾಲಯ ತುಂಬಾ ಚೆನ್ನಾಗಿರುತ್ತದೆ ಹಂಪಿ ಇವೆಲ್ಲ ನಿರ್ದಿಷ್ಟ ಸ್ಥಳಗಳು ನಾವಿಲ್ಲೆಲ್ಲ ಹೋಗಿ ಬಂದಿದ್ದೇವೆ ಹೋಗಿ ಬಂದಿದ್ದೇವೆ ನೀವು ಯಾರಾದರೂ ನೋಡಬೇಕೆನಿಸುತ್ತಿದ್ದರೆ ದಯವಿಟ್ಟು ಹಂಪಿ ಆಗಲಿ ಮುರುಡೇಶ್ವರ ಬನಶಂಕರಿ ಆಲಮಟ್ಟಿ ಈ ಈ ಕಡೆ ಎಲ್ಲ ಗೋಕರ್ಣ ಈ ಎಲ್ಲ ಕಡೆನೂ ಹೋಗಬಹುದು ಸುಬ್ರಹ್ಮಣ್ಯ ಶಿರಸಿ ಇವೆಲ್ಲ ನಿರ್ದಿಷ್ಟ ಸ್ಥಳಗಳು ನಾವಲ್ಲೆಲ್ಲ ಭೇಟಿಯನ್ನು ಕೊಡುತ್ತಿದ್ದೆವು ನಾವು ತುಂಬಾ ಒಂದು ಹೋಗುವಾಗ ತುಂಬ ಮಜವಾಗಿತ್ತು ದಯವಿಟ್ಟು ನೀವು ಯಾರಾದರೂ ಹೋಗಲಿಕ್ಕಿದ್ದರೆ ಏಕಂದರೆ ಅಲ್ಲಿ ಗೋಕರ್ಣ ಏಕಂದರೆ ಅಲ್ಲಿ ಗೋವಿನಾಕಾರದ ಶಿವನ ಲಿಂಗವಿದೆ ಅದು ಪುರಾತನ ಕಾಲದಿಂದಲೂ ಹಾಗೆಯೇ ಇದೆ ಏಕಂದರೆ ಅದರು ಅದರ ಮೇಲೆ ಒಂದು ಕಥೆಯು ಕೂಡ ಇದೆ ಒಂದು ದಿನ ರಾವಣನು ಶಿವನ ಆಶೀರ್ವಾದದಿಂದ ಆವೊಂದು ಆವೊಂದು ಮೂ ಶಿವನ ಮೂರ್ತಿಯನ್ನು ತೆಗೆದುಕೊಂಡು ಹೋಗುತ್ತಾನೆ ಏಕೆಂದರೆ ಸೂರ್ಯಾಸ್ತದ ಮುಂಚೆಯೇ ಅವನು ಸ್ನಾನ ಮಾಡಬೇಕಾಗುತ್ತದೆ ಗಣೇಶನು ಅಲ್ಲಿ ದನ ಕಾಯುವ ಹುಡುಗನ ವೇಷದಲ್ಲಿ ಬಂದು ಬರುತ್ತಾನೆ ಆಗ ರಾವಣನು ಅವನ ಕೈಯಲ್ಲಿ ಈ ಶಿವನ ಲಿಂಗವನ್ನು ಕೊಡುತ್ತಾನೆ ನಾನು ಸ್ನಾನ ಮಾಡುವವರೆಗೂ ನೀನು ದಯವಿಟ್ಟು ಆ ಲಿಂಗವನ್ನು ಕೆಳಗೆ ಇಡಬೇಡ ಹಾಗೆ ಹಿಡಿದುಕೊಂಡು ನಿಂತ ನಿನ್ನ ನಿಂತಿರು ಎಂದು ಹೇಳುತ್ತಾನೆ ಆಗ ಅವನು ಗಣೇಶ ಏನು ಮಾಡುತ್ತಾನೆಂದರೆ ಅದನ್ನು ಭಾರವಾ ಭಾರದಿಂದ ನನಗೆ ತುಂಬ ಭಾರವಾಗುತ್ತಿದೆ ನಾನು ಈ ಒಂದು ಲಿಂಗವನ್ನು ಇಲ್ಲಿಯೇ ಕೆಳಗೆ ಇರಿಸು ಇರಿ ಇರಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ರಾವಣನು ಬೇಡ ಬೇಡ ಇಡಬೇಡ ಅಂತ ಅಂದು ಅಂತ ಹೇಳುತ್ತಾನೆ ಆ ಹುಡುಗ ತಕ್ಷಣವೇ ಆ ಆ ಲಿಂಗವನ್ನು ನೆ ನೆ ನೆಲಕ್ಕೆ ಇರಿಸಿಬಿಡುತ್ತಾನೆ ಆಗ ರಾವಣನು ಸಿಟ್ಟಾಗಿ ಅವನ ಮೇಲೆ ಬೈದ ಬೈಯ್ಯಲು ಶುರು ಮಾಡುತ್ತಾನೆ ಆಗ ಅವನು ಯಾರು ಎಂದು ಗೊತ್ತಿರೋಲ್ಲ ಆಗ ಗಣೇಶನು ತನ್ನ ನಿಜರೂಪವನ್ನು ತಾಳುತ್ತಾನೆ ಆವಾಗ ತನ್ನ ತಪ್ಪಿನ ಅರಿವಾಗಿ ಆ ಗೋಕರ್ಣದಲ್ಲಿ ಆ ಶಿವನ ಲಿಂಗವನ್ನು ಸ್ಥಾಪಿಸುತ್ತಾರೆ ಆಗಿನಿಂದ ಆ ಶಿವನನ್ನು ಶಿವನ ದೇವಾಲಯವನ್ನು ಗೋಕರ್ಣ ಎನ್ನುತ್ತಾರೆ ಗೋವಿನ ಒಂದು ಲಿಂಗವಿದೆ ಇವಾಗಾದರೂ ಅದು ತುಂಬ ಪ್ರಸಿದ್ಧವಾಗಿದೆ